ರಾತ್ರಿ ವೇಳೆ ಹೆಣ್ಣು ಮಕ್ಕಳು ಓಡಾಡೋದು ತುಂಬ ಕಷ್ಟ ಆಗೈತೆ ಈಗಿನ ಕಾಲದಲ್ಲಿ ಮೊನ್ನೆ ಮೊನ್ನೆ ನಡೆದಂತಹ ಎಲ್ಲ ಸಿಚುವೇಷನ್ಸನ್ನು ನೆನೆಸಿಕೊಂಡಿದ್ರೆ ಹೆಣ್ಣುಮಕ್ಕಳು ಓಡಾಡ್ ಅವರೇನೂ ಮಾಡಲೇಬಾರದು ಓಡಾಡೋದಕ್ಕೇ ಭಯ ಆಗೈತೆ ರಾತ್ರಿ ಅಂತಲ್ಲ ಯಾವಾಗಲೂ ಅಷ್ಟೇನೆ ಯಾವಾಗಾದರೂ ಮನೆಗೋಗೋ ಮನೆಗೋಗಿ ತಲುಪೋದ್ರೊಳಗೆ ಪೇರೆಂಟ್ಸ್ಗೆ ಸ್ಕೂಲ್ಗೆ ಆಗಲಿ ಕಾಲೇಜಸ್ಗೆ ಆಗಲಿ ಕಳಿಸಿರ್ತಾರೆ ಅವರು ಬೆಳಗ್ಗೆ ಕಳಿಸಿ ಅವರೆಲ್ಲಿ ಸಮಾಧಾನವಾಗಿರ್ತಾರೆ ಯಪ್ಪಾ ಯಾವಾಗ ಬಂದರೆ ಮನೆಗೆ ಬಂದರೆ ಸಾಕಪ್ಪ ಅಂಥದ್ರಲ್ಲೂ ನೈಟ್ ರಾತ್ರಿ ಹೊತ್ ರಾತ್ರಿ ಸಮಯದಲ್ಲಿ ಈಚೆ ಹೋಗಿದ್ದಾರೆಂದರೆ ಯಾರಿಗೂ ನೆಮ್ಮದಿ ಇರಲ್ಲ ಈಗಿನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮಕ್ಕಳು ಓದಿರ್ತಾರೆ ತಂದೆ ತಾಯಿ ಇಬ್ಬರೂ ಕೆಲಸ ಮಾಡ್ಸೋದಕ್ಕೆ ಎಲ್ಲೋ ಅವರೂರಿಂದ ಬಿಟ್ಟು ದೂರ ಊರಿಗೆ ಕಳಿಸಿರ್ತಾರೆ ಅವರು ಪಿ ಜಿಲಿ ಇರ್ತಾರೆ ಇಲ್ಲ ರೂಮ್ ಮಾಡ್ಕೊಂಡಿರ್ತಾರೆ ಅವರು ಅಂಥದ್ರಲ್ಲಿ ಈಗಿನ ಈಗಿನ ಕೆಲಸ ಮೊದಲೇ ಗೊತ್ತು ಫಾರಿನ್ ಕೆಲಸ ಫಾರಿನ್ ಕಂಪ್ನೀಸಲ್ಲೆಲ್ಲ ವರ್ಕ್ ಮಾಡ್ತಿರ್ಬೇಕಾದರೆ ನೈಟ್ ಹೊತ್ತು ವರ್ಕ್ ಮಾಡಬೇಕು ಅದು ಮಾರ್ನಿಂಗ್ ಏನಿರಲ್ಲ ಅವರಿಗೆಲ್ಲ ಅಂಥ ಸಮಯದಲ್ಲಿ ನೈಟ್ ಹೊತ್ತು ಕೆಲಸ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅದೇ ಅವರು ಮನೆಗೋಗ್ಬೇಕಾದ್ರೆ ಈಗ ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ ಬಿಡು ಬಂದು ಲೇಟ್ ಆಗಿದ್ದರೆ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಅವರೂ ಇರಲ್ಲ ಅವರು ಪಿ ಜಿಲೋ ರೂಮಲ್ಲೋ ಇರ್ತಾರೆ ಆವಾಗ ಅವರ ಪರಿಸ್ಥಿತಿ ಗಾಡಿ ಇರಲ್ಲ ಅವರೇನೋ ಬಸ್ಸಲ್ಲಿ ಓಡಾಡಿಕೊಂಡು ಆಟೋದಲ್ಲಿ ಓಡಾಡಿಕೊಂಡು ಇರ್ತಾರೆ ಆದರೆ ಹೀಗೆ ನೈಟ್ ಹೊತ್ತು ಟೈಮ್ ಆದಾಗ ಏಂದ್ರಲ್ಲಿ ಹೋಗಬೇಕಂತ ಏಂದ್ರಲ್ಲಿ ಹೋಗಬೇಕು ಅಂತ ಅದು ಅವರಿಗೂ ತುಂಬ ಕಷ್ಟ ಇರುತ್ತೆ ಪಾಪ ಅವರು ಏಂದ್ರಲ್ಲಿ ಓಡಾಡ್ತಾರೆ ಅಂಥವರಿಗೆಲ್ಲಅಂಥವರಿಗೆಲ್ಲ ನೈಟ್ ಹೊತ್ತು ಓಡಾಡೋದಕ್ಕೆ ತುಂಬ ಕಷ್ಟ ಗಾಡಿ ಇರಲ್ಲ ಏನೂ ಇರಲ್ಲ ಆಮೇಲೆ ಈಗಿನ ಕಾಲದಲ್ಲಿ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಪಾರ್ಟಿ ಪಬ್ ಅಂತ ಎಲ್ಲ ಓಡಾಡ್ತಿರ್ತರಲ್ಲ ಹೆಣ್ಣುಮಕ್ಕಳೇ ಆಗಲಿ ಯಾರೇ ಆಗಲಿ ಇವಾಗ ಓಡಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಎಷ್ಟೇ ಕಷ್ಟ ಬಟ್ ನೈಟ್ ಹೊತ್ತು ಎಷ್ಟು ಭಯ ಆಗುತ್ತೆ ಅಂದರೆ ಯಾವ ಗಾಡಿಯಲ್ಲಿ ಹೋಗೋಣ ಅವರ ಹತ್ರ ಗಾಡಿ ಇರಲ್ಲ ಒಂದು ಕಾರ್ ಇರಲ್ಲ ಏನೂ ಇರಲ್ಲ ಒಬ್ಬ ಅಣ್ಣ ಆಗಲಿ ಅಕ್ಕ ಆಗಲಿ ಯಾರೂ ಇರಲ್ಲ ಎಲ್ಲ ಊರಿಂದ ಊರಿಗೆ ಬಂದಿರ್ತಾರೆ ಅವರನ್ನು ಯಾರೂ ಸೇಫಾಗಿ ನೋಡ್ಕೊಳೋದಿರಲ್ಲ ಬೇರೆಯರ್ಯಾರೂ ಗೊತ್ತೂ ಇರಲ್ಲ ಪಾಪ ಅವರೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಅಂದರೆ ಬಸ್ಸೂ ಇರಲ್ಲ ಆ ಟೈಮಲ್ಲಿ ಮಿಡ್ನೈಟಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಬಸ್ ಗವರ್ನ್ಮೆಂಟ್ ಬಸ್ಗಳು ಎಲ್ಲಿ ಸಿಗ್ತವೆ ಸಿಗಲ್ಲ ಅಂಥ ಟೈಮಲ್ಲಿ ಎಲ್ಲ ಹಾಲು ಓಲಾ ಆಟೋನೋ ಓಲಾ ಆಟೋ ಮತ್ತು ಕ್ಯಾಬ್ನೂ ಏನು ಸೇಫ್ ಅಲ್ಲ ಆದರೆ ಕೆಲ್ ಎಲ್ಲರೂ ಹಾಗೆ ಇರಲ್ಲ ಎಲ್ಲೋ ಕೆಲವರು ಒಬ್ಬಬ್ಬರು ಅಂದರೆ ಇನ್ನು ಕೆಲವರು ಒಳ್ಳೆಯ ಜೀ ಭೂಮಿಯಲ್ಲಿ ಜಗತ್ತಲ್ಲಿ ಕೆಟ್ಟದ್ದೂ ಇರುತ್ತೆ ಒಳ್ಳೆಯದ್ದೂ ಇರುತ್ತೆ ಕೆಲವರು ಕೆಟ್ಟವರೂ ಇರ್ತಾರೆ ಇಲ್ಲ ಒಳ್ಳೆ ಎಲ್ಲರನ್ನೂ ಒಂದೇ ತಕ್ಕಡಿಯಾಗಿ ತೂಗಕ್ಕೋಗ್ಬಾರ್ದು ಹಾಗೆ ಒಂದು ಕ್ಯಾಬ್ನೋ ಆಟೋನೋ ಬುಕ್ ಮಾಡ್ತಾರೆ ಬುಕ್ ಮಾಡಿದರೂ ಅವರಿಗೆ ತುಂಬಾನೇ ಭಯ ಆಗ್ತಿರುತ್ತೆ ಸೋ ಯಾರು ಏನು ಎತ್ತಲೋ ತಗೊಂಬಂದು ತಗೊಂಬಂದು ನಮ್ಮ ವಿಳಾಸಕ್ಕೆ ಕರೆಕ್ಟ್ ಕರ್ಕೊಂಡೋಗಿ ಬಿಡ್ತಾರೋ ಬಿಡಲ್ವೋ ಅಂತ ಇನ್ನೂ ಕೆಲವು ಕ್ಯಾಬ್ ಕ್ಯಾಬಲ್ಲಿ ಇರೋರೂ ಅಷ್ಟೆ ಯಾರನ್ನೂ ನಂಬಬಾರದು ಈಗ ಯಾರು ನಮ್ಮ ಅಕ್ಕಪಕ್ಕದಲ್ಲಿರೋರನ್ನೇ ನಾವು ನಂಬೋದಕ್ಕಾಗಲ್ಲ ಹಾಗಂತ ಯಾರೂ ಆಟೋ ಚಾಲಕ ಆಟೋ ಚಾಲಕ ಕ್ಯಾಬ್ ಚಾಲಕನೂ ನಂಬಕ್ಕಾಗುತ್ತಾ ಹಾಗೂ ಧೈರ್ಯ ಮಾಡಿ ಕ್ಯಾಬ್ ಬುಕ್ ಮಾಡಿದೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಅವರಿಗೆ ಇನ್ನೇನು ಕ್ಯಾಬ್ ಬರಬೇಕು ಆ ಸಮಯದಲ್ಲಿ ನಮಗೂ ಭಯ ಇರುತ್ತೆ ಏನಾಗುತ್ತೋ ಏನೋ ನಮ್ಮ ಜೊತೆಯಲ್ಲಿ ಯಾರೂ ಇರಲ್ಲ ಹೆಣ್ಣುಮಕ್ಕಳು ಹೌದು ನಮ್ಮ ಜೊತೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ ಆದರೆ ಆ ಕ್ಯಾಬ್ ಚಾಲಕ ತುಂಬ ತಂಗಿ ಥರ ಮಾತಾಡಿಸಿ ಊಟ ಮಾಡಿದ್ರಾಂತೆಲ್ಲ ಮಾತಾಡಿಸಿ ಕರೆಕ್ಟಾಗಿ ಏ ಜಾ ನಮ್ಮ ನನ್ನ ನನ್ನ ಸಮಯಕ್ಕೆ ಕರೆಕ್ಟಾಗಿ ಕರ್ಕೊಂಡೋಗಿ ನನ್ನ ವಿಳಾಸಕ್ಕೆ ತಲುಪಿಸಿದರು ಅದಕ್ಕಾಗಿ ನಾನು ಅವರಿಗೆ ತುಂಬ ಧನ್ಯವಾದವನ್ನು ತೋ ತೋರಿಸ್ತೀನಿ ಅವರು ಅವರೆಲ್ಲ ತುಂಬಾನೇ ಒಳ್ಳೆಯವರು ಅವರು ಕ್ಯಾ ಅಂಥ ಕ್ಯಾಬ್ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಅಂಥ ಕ್ಯಾಬೇ ಸಿಗಲಿ ಈಗಿನ ಕಾಲದಲ್ಲಿ ತುಂಬಾನೇ ಭಯ ಆಗ್ತಿರುತ್ತೆ ಕ್ಯಾಬ್ ಬುಕ್ ಮಾಡಕ್ಕೂ ಸಹ ಆದರೆ ನಮ್ಮಂಥೋರಿಗೆ ದಾರಿ ಇರಲ್ಲ ಇಂಥ ಇಂಥ ಚಾಲಕರಾದರೆ ತುಂಬಾನೇ ಭಯ ಇರ ತುಂಬಾನೇ ಭಯ ಇಲ್ಲದಲೇ ಅವರನ್ನು ಕ್ಯಾಬ್ ಬುಕ್ ಮಾಡಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದುಬಿಡ್ತಾರೆ ಅಣ್ಣಾ ನಿಮಗೆ ತುಂಬಾನೇ ಧನ್ಯವಾದಗಳು ನೀವು ನನಗೆ ಕರ್ಕೊಂಡೋಗಿ ಹುಷಾರಾಗಿ ತಗೊಂಡೋಗಿ ನನ್ನ ಮನೆಗೆ ತಲ್ಪ್ ತಲುಪಿಸಿದಿರಿ ಸಮಯಕ್ಕೆ ಸರಿಯಾಗಿ ಚನ್ನಾಗಿ ತಲುಪಿಸಿದಿರಿ ಈಗಿನ ಕಾಲದಲ್ಲಿ ಯಾರೇ ಓಡಾಡೋದಾದರೂ ತುಂಬಾನೇ ಕಷ್ಟ ಇರುತ್ತೆ ಆದರೆ ನೀವು ನಮ್ಮನ್ನು ಏನು ತಿಳ್ಕೊಂಬೇಕು ಅಂತ ಅಂದರೆ ರಾತ್ರಿ ವೇಳೆ ಹೆಣ್ಣುಮಕ್ಕಳು ಓಡಾಡಬೇಕಾದರೆ ಇಲ್ಲಾ ಓಲಾ ಕ್ಯಾಬ್ ಕ್ಯಾಬ್ ಸಹ ನಿಮ್ಮ ಸುರ ಅವರು ಎಂಥವರೇ ಆಗಿರಲಿ ನಮ್ಮ ಸುರಕ್ಷತೆಯಲ್ಲಿ ನಾವಿರಬೇಕು ನಾವು ಯಾವ ಯಾವ್ದೇ ಆಗಲಿ ನಮ್ಮ ಲಿಮಿಟಲ್ಲಿ ನಾವಿರಬೇಕು ತುಂಬಾನೇ ಹುಷಾರಾಗಿ ನಮ್ಮ ನಮ್ಮ ಪರಿಸ್ಥಿತಿನ ನಮಗೆ ನಾವೇ ಕಾಪಾಡಿ ನಮಗೆ ನಮ್ಮನ್ನೇ ನಾವೇ ಕಾಪಾಡಿಕೊಳ್ಳೋ ಶಕ್ತಿ ನಮ್ಮಲ್ಲಿರಬೇಕು ಎಂಥದೇ ಪರಿಸ್ಥಿತಿ ಬಂದರೂ ಎದುರಿಸ್ತೀನಿ ಅನ್ನೋ ಧೈರ್ಯ ಇರಬೇಕು ಇಲ್ಲ ಗಾಡಿಗಳಲ್ಲಿ ಓಡ ಗಾಡಿಗಳಲ್ಲಿ ಓಡಾಡೋದು ತುಂಬಾನೇ ಕಷ್ಟ ಟೋಟಲ್ಲಾಗಿ ಹೆಣ್ಣುಮಕ್ಕಳು ಇವಾಗ ರಾತ್ರಿ ಹೊತ್ತು ಓಡಾಡೋದು ತುಂಬ ಕಷ್ಟ ಆಗಿದೆ ಇನ್ ಇಂಥ ಕ್ಯಾಬ್ ಅಂಥವರೆಲ್ಲ ಇನ್ ಇಂಥ ಕ್ಯಾಬ್ ಚಾಲಕ ಅಂಥವರು ಸಿಕ್ಕಿದರೆ ದೇವರಾಣೆಗೂ ಭಯ ಇರಲ್ಲ ಯಾಕೆಂದರೆ ತುಂಬ ಸೇಫ್ ಆಗಿ ಕರ್ಕೊಂಡೋಗಿ ಬಿಡ್ತಾರೆ ಅಂದರೆ ಅವರಿಗೆ ಮೋಸ ಮಾಡಬಾರದು ನಮ್ ನಾವಿನ್ನೂ ಎಕ್ಸ್ ಅವರು ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕೇಳಿದರೆ ಯಾಕೆಂದರೆ ನಮ್ಮ ಜೀವಕ್ಕಿಂತ ಹಣ ಯಾವುದೂ ದೊಡ್ಡದೇನಲ್ಲ ಜೀವಕ್ಕಿಂತ ಹಣ ಯಾವುದೂ ನಮಗೆ ದೊಡ್ಡದೇನಲ್ಲ ಹಾಗಾಗಿ ತುಂಬಾನೆ ಚೆನ್ನಾಗಿ ನೋಡಿಕೊಂಡರು ತುಂಬ ಚೆನ್ನಾಗಿ ಕರ್ಕೊಂಡೋಗಿ ನಮ್ಮ ವಿಳಾಸಕ್ಕೆ ನಮ್ಮನ್ನ ಬಿಟ್ಟರು ಸುರಕ್ಷಿತವಾಗಿ ನಮ್ಮ ಮನೆ ತಲುಪಿದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ನೋಡಿ ಅಬ್ಬಾ ಇಷ್ಟು ನೈಟ್ ಹೊತ್ತಾದರೂ ಚೆನ್ನಾಗಿ ಇಷ್ಟು ಸೇಫ್ ಆಗಿ ಬಂದಿರೋದನ್ನು ನೋಡಿ ಅವರಿಗೂ ಪಾಪ ಸಮಾಧಾನ ಇರುತ್ತೆ ಯಾರೇ ಆಗಲಿ ಹೆಣ್ಣುಮಕ್ಕಳು ಈಚೆ ಹೋದ ಮೇಲೆ ಈ ಒಳಗೆ ಕಳ್ಸಿದಾದ್ಮೇಲೆ ತಂದೆ ತಾಯಿಗಳು ಸುಮ್ ತುಂಬ ತುಂಬ ಭಯಪಡ್ತಿರ್ತಾರೆ ಈಗಿನ ಹೆಣ್ಣುಮಕ್ಕಳು ಹೋಗಬೇಡ ಅಂದರೆ ಸಾಕು ಮುನ್ಸ್ ಮುನಿಸ್ಕೊಂತಾರೆ ಏನು ಅವರಿಗೆ ಪಾಪ ಕಳಿಸಬಾರದು ಅಂತ ಏನಿರಲ್ಲ ಈಗಿನ ಕಾಲ ಹೇಗೆ ಅಂತ ಅವರಿಗೆ ಗೊತ್ತಿರುತ್ತೆ ನಮ್ಮದನ್ನ ಬೇರೆಯವರು ಬಂದರೆ ಹೆಣ್ಣುಮಕ್ಕಳಿಗೆ ಹುಡುಗಾಟ ಆಗಿರುತ್ತೆ ಅಯ್ಯೋ ಬಿಡು ನಿನಮಗೇನು ಬರಲ್ವಾ ಸೇಫ್ ಆಗಿ ಹೋಗಿಬರೋದಕ್ಕೆ ಬಟ್ ಅವರಿಗೇನು ಗೊತ್ತು ಈಗಿನ ಕಾಲದಲ್ಲಿ ಯಾವ್ಯಾವ ಥರ ಯಾರು ಯಾರು ಹೇಗೇಗಿರ್ತಾರೆ ಅಂತ ಹಾಗಾಗಿ ತುಂಬಾನೆ ತಂದೆ ತಾಯಿಯವರು ಸಫರ್ ಪಡ್ತಿರ್ತಾರೆ ತುಂಬಾನೇ ಸಫರ್ ಪಡ್ತಿರ್ತಾರೆ ಹೀಗಾಗಿ ಕೆಲವೊಮ್ಮೆ ಮಾತ್ರ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡ್ತಾರೆ ರಾತ್ರಿ ವೇಳೆ ಸುರಕ್ಷಿತವಾಗಿ ತಲುಪಿಸಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಾನು ತುಂಬಾನೇ ಧನ್ಯವಾದಗಳು ನನ್ನನ್ನು ಸೇಫ್ ಆಗಿ ಕರ್ಕೊಂಡು ಬಂದು ನಮ್ಮನೆಗೆ ನನ್ನನ್ನು ತಲುಪಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ